ನಮಸ್ಕಾರ ನನ್ನ ಹೆಸರು ಮನೀಶ್ ನಾನು ಬೆಂಗಳೂರಿನ ಹೊಸಕೋಟೆಯ ನಿವಾಸಿ ನಮ್ಮ ಊರಿನಲ್ಲಿ ಸರ್ಕಾರವು ಭಾಳಷ್ಟು ಕ್ರೀಡಾ ಇಲಾಖೆಯು ನಡೆಸುವ ಆರೋಗ್ಯ ಫಿಟ್ ನೆಸ್ ಮತ್ತು ಆರೋಗ್ಯ ಇದು ಕಾರ್ಯಕ್ರಮಗಳನ್ನು ಭಾಗವಹಿಸುತ್ತೇನೆ ನಮ್ಮ ಹೊಸಕೋಟೆಯಲ್ಲಿ ಮೂರು ತಿಂಗಳು ನಾಲ್ಕು ತಿಂಗಳಿಗೊಮ್ಮೆ ಕ್ರೀಡಾ ಇಲಾಖೆಯು ಆರೋಗ್ಯ ಮತ್ತು ಫಿಟ್ ನೆಸ್ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ ನಾನು ನಮ್ಮ ನಗರದಲ್ಲಿ ಬಂದಾಗ ಪ್ರತಿನಿತ್ಯ ಭಾಗವಹಿಸುತ್ತೇನೆ ಇದರಿಂದ ನಮಗೆ ಆಗುವ ಉಪಯೋಗಗಳು ಕ್ರೀಡಾಪಟುಗಳಿಗೆ ಅವರಿಗೆ ಫಿಟ್ ನೆಸ್ ಮತ್ತು ಆರೋಗ್ಯದ ಇದೇ ರೀತಿ ಇರಬೇಕು ಅದಕ್ಕಾಗಿ ಸರ್ಕಾರವು ನಮಗೆ ಹೇಗೆ ನಮ್ಮ ದೇಹ ದೇಹವನ್ನು ನೋಡಿಕೊಳ್ಳುವ ಟಿಪ್ಸ್ ಕೊಡುತ್ತಾರೆ ನಮಗೆ ಏನಾದರು ತೊಂದರೆ ಇದ್ದರೆ ಫ್ರೀ ಚಿಕಿತ್ಸೆ ಇರುತ್ತದೆ ಪ್ರತಿಯೊಂದು ಅವರು ಹೇಳುತ್ತಾರೆ ನಾನು ಹೊ ಹೊ ಈಗ ಕ್ರೀಡಾಪಟು ಕ್ರಿಕೆಟ್ ಪಟು ನನ್ನ ಫಿಟ್ನೆಸ್ಸನ್ನು ನಾನು ನೋಡಿಕೊಳ್ಬೇಕು ಅದಕ್ಕೆ ಅವರು ಈ ಫಿಟ್ನೆಸ್ಸಿಗೆ ಬೇಕಾಗುವ ಸಾಮಾಗ್ರಿಗಳಾಗಲಿ ಏನೇನು ಮಾಡಬೇಕಾ ಏನೇನು ಮಾಡಬೋದು ಮಾಡಬಾರದು ನಾವು ಏನು ಯಾವ ಯಾವ ಯೋಗವಾಗಲಿ ಏನೇ ಆಗಲಿ ಫಿಟ್ ನೆಸ್ ನೋಡಿಕೊಳ್ಳಲು ಎಕ್ಸಸೈಸ್ ಪ್ರತಿಯೊಂದನ್ನು ಅವರು ನಮಗೆ ಟಿಪ್ಸ್ ನೀಡುತ್ತಾರೆ ಇದರೊಡನೆ ನಮ್ಮ ದೇಹದಲ್ಲಿ ಏನಾದರು ಆಡೋ ಆಟ ಆಡುವಾಗ ಏಟಾದರೆ ಅದಕ್ಕಾಗಿ ಫ್ರೀ ಚಿಕಿತ್ಸೆಯನ್ನು ನೀಡ್ತಾರೆ ಇದ ಇದರಿಂದ ಭಾಗ ಭಾಗವಹಿಸೋದ್ರಿಂದ ಭಾಳಷ್ಟು ಉಪಯೋಗಗಳಿವೆ ಅದಕ್ಕಾಗಿ ನಾನು ಇತರ ಕ್ರೀಡಾಪಟುಗಳಿಗೆ ಇಂಥ ರೀತಿಯ ಕಾರ್ಯಕ್ರಮಗಳು ನಮಗೆ ರಾಜ್ಯ ಸರ್ಕಾರದಿಂದ ಆಯೋಜಿಸಿದ ಕಾರ್ಯಕ್ರಮಗಳನ್ನು ಭಾಗವಹಿಸಿ ಬೇಕು ಯಾವುದೇ ಆಗಲಿ ಫಿಟ್ ನೆಸ್ ಕಾರ್ಯಕ್ರಮವಾಗಲಿ ಆರೋಗ್ಯ ಕಾರ್ಯಕ್ರಮವಾಗಲಿ ಯಾವುದೇ ಕಾರ್ಯಕ್ರಮವಾಗಲಿ ಮತ್ತು ಅವರ ಅವರಿಂದ ಸರ್ಕಾರದಿಂದ ಗೇಮ್ಸ್ ಆಗಲಿ ಭಾಗವಹಿಸಲು ನಾನು ಅವರಿಗೆ ಭಾಗವಹಿಸಬೇಕೆಂದು ಹೇಳಿ ಕೇಳ್ಕೊಳ್ತೇನೆ ಮತ್ತು ಅವರು ಆಯೋಜಿಸಿದ ಆರೋಗ್ಯ ಆರೋಗ್ಯ ಕಾರ್ಯಕ್ರಮವಾಗಲಿ ಫಿಟ್ ನೆಸ್ ಕಾರ್ಯಕ್ರಮವಾಗಲಿ ಹೋಗೊದರಿಂದ ಭಾಳಷ್ಟು ಅವರು ಯಾವುದ್ಯಾವ್ದೇ ಉಪಯೋಗಗಳನ್ನು ಕೊಡುತ್ತಾರೆ ಎಲ್ಲವನ್ನು ಉಪಯೋಗಿಸಿಕೊಳ್ಬೇಕೆಂದು ನಾನು ಕೇಳ್ಕೊಳ್ತೀನಿ ಇದರಿಂದ ಭಾಳಷ್ಟು ಕ್ರೀಡಾಪಟುಗಳನ್ನು ಅವರ ಆರೋಗ್ಯವನ್ನು ನೋಡಿಕೊಳ್ಳದೆ ಸರಿಯಾಗಿ ಎಕ್ಸಸೈಸ್ಗಳನ್ನು ಮಾಡದೆ ಪ್ರತಿ ಒಂದು ಏನೇ ಆಗಲಿ ಮಾಡಿಕೊಳ್ಳೋದ್ರಿಂದ ಭಾಳಷ್ಟು ಏಟನ್ನು ಏಟಿಗೆ ಗುರಿಯಾಗುತ್ತಾರೆ ಕೈ ಕೈಕಾಲು ಮುರಿದು ಕೊಳ್ಳುವುದಾಗಲಿ ಅವರು ಈ ಸ್ವಲ್ಪ ಜಾಗದಲ್ಲಿ ಏಟಾದರೆ ಕಾಲಲ್ಲಿ ಏಟಾದರೆ ಅದನ್ನ ನೋಡಿಕೊಳ್ಳದೆ ನೋಡಿಕೊಳ್ಳದೆ ಅವರು ಹೋಗಿ ಮತ್ತೆ ಆ ಕ್ರೀಡೆಯನ್ನು ಆಡೋದ್ರಿಂದ ಭಾಳಷ್ಟು ನೋವಲ್ಲಿ ಅವಳು ಸಿಲುಕಿ ಸಿಲ್ಕೊಳ್ತಾರೆ ಮತ್ತು ಏನಾದ್ರು ಸ್ವಲ್ಪ ಏಟಾಗಿ ಅದು ಜಾಸ್ತಿ ದೊಡ್ಡ ಏಟಾಗಿ ಅದರಿಂದ ಅವರು ಸುಮಾರೂ ಒ ತಿಂಗಳಿಗೆ ಆಟವಾಡುವ ಸ್ಥಿತಿಗೆ ಆಟ ಆಡದೇ ಇರುವ ಸ್ಥಿತಿಗೆ ಈಡಾಗುತ್ತಾರೆ ಇದಕ್ಕಾಗಿ ಅವರು ಸ್ವಲ್ಪವನ್ನು ಲೆಕ್ಕಿಸದೇ ಅವರು ಹೋಗಿ ಫ್ ಆರೋಗ್ಯ ಇಲಾಖೆ ಹತ್ರ ಹೋಗಿ ಅವರು ತೋರಿಸಿಕೊಳ್ಬೇಕೆಂದು ಕೇಳ್ಕೊಳ್ತೀನಿ ಏನೇ ಆದರೆ ನೋವಾಗಲಿ ಫಸ್ಟು ನೋವನ್ನು ಚಿಕಿತ್ಸೆಯ ನೋವಿಗೆ ಚಿಕಿತ್ಸೆಯನ್ನು ಪಡ್ಕೊಳ್ಬೇಕು ಆಮೇಲೆ ಆಟವನ್ನು ಮುಂದುವರಿಸಬೇಕು ಇದರಿಂದ ಅವರ ಮುನ್ನು ಸುಮಾರು ವರ್ಷಗಳಿಗೆ ಸುಮಾರು ವರ್ಷಗಳಿಗೆ ಆಟ ಮುಂದೆ ಆಟವಾಡಲು ಮುಂದುವರಿಸಬೌದು ಯಾವುದೇ ತೊಂದರೆ ಇಲ್ಲದೆ ಅದು ಬಿಟ್ಟು ಸರಿಯಾಗಿ ಎಕ್ಸಸೈಸ್ಗಳನ್ನು ಮಾಡದೇ ಇದ್ದರೆ ಅವರಿಗೆ ಏಟಾಗಿ ಮತ್ತೆ ಮುಂಜಾಗ್ರತೆ ತೆಗೆ ಪಡೆದುಕೊಳ್ಳದೆ ಅವರ ಆಟವನ್ನೇ ಬಿಡುವ ಸ್ಥಿತಿ ಬರಬೌದು ಅದಕ್ಕಾಗಿ ಇಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಬರುವ ಎಂತಹ ಆರೋಗ್ಯ ಮತ್ತು ಫಿಟ್ ನೆಸ್ ಯೋಜನೆಗಳು ಕಾರ್ಯಕ್ರಮಗಳನ್ನು ಉಪಯೋಗಿಸಿ ಪ್ರತಿಯೊಂದು ಸೌಲಭ್ಯವನ್ನು ಪಡೆದುಕೊಂಡು ಎಲ್ಲವನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಳ ಕೊಳ್ಳಬೇಕು ನಾನು ಈಗ ಉಪಯೋಗಿಸಿಕೊಳ್ಳುತ್ತೇನೆ ನಾನು ಕ್ರಿಕೆಟ್ ಆಡ್ತೀನಲ್ಲ ಅದರಿಂದ ನನಗೆ ಯಾ ಯಾವುದೇ ಏಟಾಗಲಿ ಅಲ್ಲಿಗೆ ಚಿಕಿತ್ಸೆ ಪಡೆದುಕೊಳ್ತೇನೆ ಮುಂಜಾಗ್ರತೆಯನ್ನು ಪಡೆದುಕೊಳ್ತೇನೆ ಆಮೇಲೆ ಕ್ರಿಕೆಟ್ ಆಡೋದ್ರಿಂದ ನನಗೆ ಕೆಲವು ಎಕ್ಸಸೈಸ್ಗಳು ಏಟಾದರೆ ಎಕ್ಸಸೈಸ್ಗಳನ್ನು ಕಲಿತ್ಕೊಳ್ಬೇಕಲ್ಲವಾ ಅದಕ್ಕೆ ಅವ್ರತ್ರ ಹೋಗಿ ಡಾಕ್ಟ್ರತ್ರ ಅಲ್ಲಿನ ಡಾಕ್ಟ್ರತ್ರ ಹೋಗಿ ಎಲ್ಲವನ್ನು ಎಕ್ಸಸೈಸನ್ನು ತಿಳಿದ್ಕೊಳ್ತೇನೆ ಆಮೇಲೆ ಫಿಟ್ನೆಸ್ಸನ್ನು ಹೇಗೆ ಫಿಟ್ಟಿರಬೇಕು ಏನೇನು ತಿಂಡಿ ತಿನಿಸುಗಳನ್ನು ತಿನ್ಬೇಕು ನನ್ನ ಸ್ಟ್ಯಾಮಿನ ಹೆಚ್ಚು ಮಾಡಿಕೊಳ್ಳೋಕ್ಕೆ ಓ ಹೆಚ್ಚು ಸಮಯ ಗ್ರೌಂಡಿನಲ್ಲೇ ಕಾಲ ಕಳೆದ್ರೆ ಸುಸ್ತು ಅನ್ ಸುಸ್ತು ಅನುಭವ ಆಗಬೌದು ಅದಕ್ಕಾಗಿ ಅದನ್ನು ಓವರ್ ಕಮ್ ಆಗಲು ಅದನ್ನು ಮೀರಿ ಇನ್ನೂ ಆಡಲು ಏನೇನು ಮಾಡಬೇಕೆಂದು ಅದರ ಪ್ರಯೋಜನ ಅಪ್ರಯೋಜನವನ್ನು ಪ್ರತಿಯೊಂದನ್ನು ಅವ್ರತ್ರ ಟಿಪ್ಸನ್ನು ಪಡೆದುಕೊಳ್ಳ ಕೊಳ್ಳಲು ಇಚ್ಚೆಯನ್ನು ಪಡುತ್ತೇನೆ ಭಾಳ ಖುಷಿಯಾಗುತ್ತದೆ ಇಂತಹ ಕಾರ್ಯಕ್ರಮವನ್ನು ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕ್ರೀಡಾ ಇಲಾಖೆಗಳು ಆಯೋಜನೆ ಮಾಡ್ತಾರಲ್ಲ ಅವರು ಕೊಡುವ ಆ ಪ್ರತಿಯೊಂದು ಮಾಹಿತಿಗಳನ್ನು ನಮಗೆ ಉಪಯೋಗವಾಗ್ತ ವಾಗುತ್ತೆ ಇದಕ್ಕಾಗಿ ನಾನು ಮ ಮುಂದಿನ ಪೀಳಿಗೆಯ ಆಟಗಾರರಿಗೆ ಇದು ಏನೇನು ನಮ್ಮ ಸರ್ಕಾರ ಆಯೋಜನೆ ಮಾಡ್ತಾರೆ ಕ್ರೀಡಾಪಟುಗಳಿಗೆ ಎಲ್ಲ ಹೋಗಿ ಭಾಗವಹಿಸಬೇಕು ಇಂತಿ ನಿಮ್ಮ ಮನೀಶ್ ಧನ್ಯವಾದ